ಬಾಲ್ಯದ ನಿಮ್ಮ ನೆನಪಿನ ನೆಚ್ಚಿನ ನೆನಪುಗಳು ಯಾವುವು ಹಾಗು ಅವು ನಿಮಗೆ ಯಾವ ರೀತಿಯಲ್ಲಿ ವಿಶೇಷವಾಗಿದೆ ಬಾಲ್ಯ ಅಂತ ಬಂದಾಗ ನಮಗೆ ಫಸ್ಟ್ ನೆನಪಾಗೋದೆ ಬೇಸಿಗೆ ಶಿಬಿ ಬೇಸಿಗೆ ರಜೆಗಳು ಬೇಸಿಗೆ ರಜೆದಲ್ಲಿ ನಾವು ನಮ್ಮ ಅಜ್ಜಿ ಮನೆಗೆ ಹೋಗ್ತಿವಿ ಅಲ್ಲಿ ನಮ್ಮ ಸಹೋದರ ಸಹೋದರಿಯರು ಎಲ್ಲ ಸೇರ್ತಿದ್ವಿ ಆವಾಗ ಅಡುಗೆ ಆಟ ಕಣ್ಣಾಮುಚ್ಚಾಲೆ ಆಟ ಕುಂಟೆ ಬಿಲ್ಲೆ ಆಟ ಇದನ್ನೆಲ್ಲ ಆಟ ಆಡ್ತಿದ್ವಿ ಬೆಳಗ್ಗೆ ಎದ್ದರೆ ರಾತ್ರಿ ಮಲ್ಕೊಳ್ಳೊ ತನಕ ಬರಿ ಆಟನೆ ಆಡ್ತಾಯಿದ್ವಿ ಬೆಳಿಗ್ಗೆ ಎದ್ದ ತಕ್ಷಣ ಎದ್ದು ಹಲ್ಲುಜ್ಜಿ ಮುಖ ತೊಳೆದು ತಿಂಡಿ ತಿಂದು ರೆಡಿ ಆಗಿ ಆಟಾಡಕೆ ಸ್ಟಾಟ್ ಮಾಡಿದ್ರೆ ಇನ್ನು ಮುಗಿಯೋದು ಐದು ಗಂಟೆಗೆ ಐದು ಗಂಟೆಗೆ ಆಟ ಎಲ್ಲ ಮುಗಿಸಿ ಆಮೇಲೆ ನಾವು ಕೈ ಕಾಲು ಮುಖ ಎಲ್ಲ ತೊಳಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಬಾಯಿಪಾಠ ಹೇಳಿಕೊಡ್ತಿದ್ರು ಅದನ್ನು ಮುಗಿಸ್ಕೊಂಡು ಎಂಟು ಗಂಟೆ ಅಷ್ಟೊತ್ತಿಗೆ ಊಟ ಮಾಡ್ತಿದ್ವಿ ಊಟ ಮಾಡಿ ಎಂಟುವರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಮಲಕ್ಕೊ ಬಿಡ್ತಿದ್ವಿ ಇದೆ ಒಂದು ತುಂಬ ನೆನಪಿಟ್ಕೊಳ್ಳುವಂತ ಸನ್ನಿವೇಶ ಅಂತ ಹೇಳ್ಬೋದು ಆಮೇಲೆ ಮತ್ತೆ ನಮ್ಗದು ಯಾಕೆ ವಿಶೇಷ ಅಂದರೆ ಆ ಥರ ನಮಗೆ ಬೇಸಿಗೆ ಶಿಬಿರಗಳು ಮತ್ತೆ ಇವಾಗ ಸಿಗೋದು ಇಲ್ಲ ಸೊ ನಾವು ಆವಾಗ ಏನು ಕಳೆದಿದ್ವೋ ಅದೆ ದಿನಗಳು ಅತ್ಯಂತ ಅಮೂಲ್ಯವಾದ ದಿನ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಸೋ ಹಾಗಾಗಿ ನಾ ಹೇಳ್ತೀನಿ ಬಾಲ್ಯ ಅನ್ನೋದು ತುಂಬ ಇಂಪೋರ್ಟೆಂಟು ಎಲ್ಲರಿಗು ಮತ್ತೆ ಈಗಿನ ಮಕ್ಕಳಿಗೆ ನಮ್ಗೆ ಹಳೆ ನಾವೇನು ಬಾಲ್ಯನ ಕಳೆದ್ವಿ ಆ ಥರ ಅವರಿಗೆ ಏನೇಳಿ ನೆನ್ಪುಗಳು ಸಿಗೊಲ್ಲ ಈಗೆಲ್ಲ ಮೊಬೈಲಿಗೆ ಅಡಿಕ್ಟ್ ಆಗ್ತಾಯಿರ್ತಾರೆ ಬತ್ ಬಟ್ ನನಗೇನು ಮೆಚ್ಚಿನ ನೆಚ್ಚಿನ ದಿನಗಳು ಅಂದರೆ ನನ್ನ ಬಾಲ್ಯ ದ ದಿನಗಳು ಅದು ನನ್ನ ಸಮ್ಮರ್ ಹಾಲಿಡೇಸ್ ಅಂದರೆ ಬೇಸಿಗೆ ಶಿಬಿರದ್ದು ಮತ್ತೆ ಸ್ಕೂಲ್ ಡೇಸಿಗೆ ಸ್ಕೂಲ್ ಆಮೇಲೆ ಮೇ ಏಪ್ರಿಲ್ ಮೇ ರಜೆ ದಿನಗಳು ಮುಗಿಸ್ಕೊಂಬಂದು ಸ್ಕೂಲ್ಗೆ ಹೋಗ್ತಾಯಿದಿದು ಸೊ ಸ್ಕೂಲ್ಗೆ ಹೋಗ್ತಿದ್ವೀ ಅದು ಕೂಡ ಒಂಥರಾ ತುಂಬ ನೆನ್ಪಿಟ್ಕೊಳ್ಳುವಂತ ಏನು ಹೇಳಿ ಮೆಮೋರಿ ಅಂತ ಹೇಳ್ಬೋದು ಸೋ ಹೀಗೆ ನಮ್ಮ ಬಾಲ್ಯದ ಬಗ್ಗೆ ತುಂಬ ಬಾಲ್ಯದ ಬಗ್ಗೆ ಈ ಥರ ಎಲ್ಲ ನಾವು ಮಾಡ್ತಿದ್ವಿ